ಗ್ರಾಮೀಣ ಕ್ರೀಡೆ ಆಗಿರುವಂತಹ ಕಬಡ್ಡಿ ಕಬಡ್ಡಿ ಆಡಲು ದೇಹಕ್ಕೆ ಗಟ್ಟಿಮುಟ್ಟಾದ ಪೌಷ್ಟಿಕ ಆಹಾರ ಮತ್ತು ಲಿಪಿಡ್ಸ್ಗಳು ಬೇಕು ಕಬಡ್ಡಿಯು ಒಂದು ಬಲಿಷ್ಠವಾದ ಆಟವಾಗಿದೆ ಕಬಡ್ಡಿಯನ್ನು ಆಡಬೇಕಾದರೆ ಮೊದಲು ಅಂದರೆ ಒನ್ ಅವರ್ ಒನ್ ಆ್ಯಂಡ್ ಆಫ್ ಆ್ಯನ್ ಅವರ್ ಕಬಡ್ಡಿಯ ಮೂಲಾಂಶ ಅಂದರೆ ಅದರ ಸ್ಕಿಲ್ಗಳು ಮತ್ತೆ ಬಾಡಿ ಬೆಂಡಿಂಗು ಬಾಡಿ ಫ್ರೀ ವರ್ಕ್ಔಟು ಇದನ್ನು ಮಾಡಿ ಕಬಡ್ಡಿ ಕ್ರೀಡಾಂಗಣದಲ್ಲಿ ಆಡಬೇಕು ಕಬಡ್ಡಿಯನ್ನು ಆಡಬೇಕಾದರೆ ಮೊದಲನೇದಾಗಿ ಸ್ಕಿಲ್ ಮೂಮೆಂಟ್ ಮುಖ್ಯ ಸ್ಕಿಲ್ ಮೂಮೆಂಟ್ ಅಂದರೆ ಈಗ ಕಾರ್ನರ್ ಟು ಕಾರ್ನರ್ ಸ್ಪೀಡು ಯಾವ ಥರ ಇರಬೇಕು ಅನ್ನೋದು ಮತ್ತು ರೈಡಿಂಗ್ ಹೋದಾಗ ರೈಡಿಂಗ್ನಲ್ಲಿ ಯಾವ ಥರ ಪಾಯಿಂಟ್ ಟಚ್ ಪಾಯಿಂಟ್ ತರೋದು ಹೊಡಿಯೋದು ಮತ್ತು ರೋಲಾಗೋದು ಡುಮಕಿ ಹೊಡಿಯೋದು ಜಂಪ್ ಮಾಡೋದು ಈಗೆ ಈಗ ಎಲ್ಲದಕ್ಕೂ ಸ್ಕಿಲ್ಲು ಸ್ಪೀಡ್ ಮೂಮೆಂಟು ಮುಖ್ಯವಾಗಿದೆ ಮತ್ತು ಕಬಡ್ಡಿಯು ಏಳಿಕೊಂಡಂತಹ ಈಜಿ ಗೇಮಲ್ಲ ಅದು ಒಂದು ಕಷ್ಟವಾದ ಗೇಮ್ ಅದನ್ನು ಮಾಡಬೇಕು ಅಂದರೆ ಸ್ಕಿಲ್ ಮುಖಾಂತರ ಮತ್ತು ಸ್ಪೀಡ್ ಮುಖಾಂತರ ಆಡಬೇಕು ಹಿಂದೆ ಕಬಡ್ಡಿಯನ್ನು ಬಲಿಷ್ಠ ಇದ್ದರೆ ಬರೀ ಹೊರೋದು ಆ ಥರ ಈ ಥರ ಮಾಡ್ತಿದ್ದರು ಬಟ್ ಈಗ ಅದು ಆ ಥರ ಇಲ್ಲ ಕಬಡ್ಡಿಯು ಇವತ್ತಿನ ಭಾರತದ ಭಾರತ ದೇಶದಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಿದೆ ಕಬಡ್ಡಿಯಿಂದ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಕಬಡ್ಡಿ ಆಡೋದರಿಂದ ನಮಗೆ ಪಿಟ್ನೆಸ್ಸು ಮತ್ತು ವಯಸ್ಸಾದಾಗ ಯಾವುದೇ ನೋವಾಗಲಿ ಕೀಲು ನೋವು ಅವು ಯಾವುದೂ ಬರುವುದಿಲ್ಲ ಬಟ್ ಆದರೆ ಏನಪ್ಪ ಅಂತಂದರೆ ಜಾಸ್ತಿ ವರ್ಕ್ಔಟ್ ವರ್ಕ್ಔಟ್ ಮಾಡಬೇಕು ವರ್ಕ್ಔಟ್ ಅಂದರೆ ಕಬಡ್ಡಿ ಸ್ಕಿಲ್ ಮೂಮೆಂಟ್ಗಳು ರನ್ನಿಂಗ್ ಆಗ್ಬೋದು ಲಾಂಗ್ ಜಂಪ್ ಆಗ್ಬೋದು ಮತ್ತು ಆ್ಯಂಟ ಟಚ್ಚು ಡ ಸ್ಕ ಬೆಂಡಾಗಿ ಬೆಂಡ್ ಮಾಡೋದು ಬಾಡಿಯನ್ನು ಫ್ರೀ ಮಾಡೋದು ಇವೆಲ್ಲ ಕಬಡ್ಡಿಯ ಕಬಡ್ಡಿ ಆಡೋಕ್ಕಿಂತ ಮುಂಚೆ ಮಾಡುವಂತಹ ಲಕ್ಷಣಗಳು ಕಬಡ್ಡಿಗೆ ಬರಬೇಕಾದ್ರೆ ಮೊದಲು ಶಿಸ್ತಿನಿಂದ ಬರಬೇಕು ಅದಕ್ಕೇ ಆದಂಥ ಕಬಡ್ಡಿಯಾದ ಸಮವಸ್ತ್ರವನ್ನು ತಕೊಂಡು ಬಂದು ಮಾಡಬೇಕು ಸಮವಸ್ತ್ರ ಇಲ್ಲದೆ ಕಬಡ್ಡಿ ಆಡೋದು ಮತ್ತು ಏನೂ ಸ್ಕಿಲ್ ಇಲ್ದೇ ಹೋಗಿ ಡೈರೆಕ್ಟಾಗಿ ಕಬಡ್ಡಿ ಆಡೋದು ಇವು ನಮ್ಮ ಬಾಡಿಗೆ ಇಂಜೂರಿ ಆಗುವಂತಹ ಸನ್ನಿವೇಶಗಳು ತುಂಬ ಇದೆ ಯಾಕೆ ಅಂದರೆ ಬಾಡಿ ಫ್ರೀ ಆಗದೆ ಆಡಕ್ಕೋದರೆ ಕಬಡ್ಡಿಯಲ್ಲಿ ಈಗ ರೈಡ್ ಮಾಡುವಂಥ ಸಂದರ್ಭದಲ್ಲಿ ಏಳು ಜನ ಇರ್ತಾರೆ ಏಳು ಜನರಲ್ಲಿ ಒಬ್ಬ ಯಾರಾದ್ರು ಒಬ್ಬರು ಆ್ಯಂಕಲ್ ಅಟೆಂಡ್ ಮಾಡಿದಾಗ ಏಳು ಜನನು ಬಂದು ಒಬ್ಬ ರೈಡನ್ ಮೇಲೆ ಅವಾಗ ಸ್ಕಿಲ್ಲು ಬಾಡಿ ಈಟಲಿದ್ದರೆ ಬಾಡಿ ಸ್ಕಿಲ್ಲಿದ್ದು ಸ್ಪೀಡ್ ಮೂಮೆಂಟ್ ಇದ್ದರೆ ಏಳು ಜನ ಬಂದು ಏನಾಗಲ್ಲ ಬಟ್ ಅವ್ನು ಏನು ಆಡ್ದೆ ಏನೂ ಮಾಡ್ದೆನೇ ಬಂದರೆ ಬಾಡಿಲಿ ಅವ್ನಿಗೆ ಕೈ ಕಾಲು ಇಂಜೂರಿ ಕೈ ಕಾಲು ಮುರಿಯೋದು ಅಂದರೆ ಕಾಲು ಮುರಿಯೋದು ಇಲ್ಲ ತಲೆ ಒಡ್ ತಲೆ ಏಟಾಗೋದು ಈ ಥರ ಸನ್ನಿವೇಶಗಳಿರ್ತವೆ ಅದಕ್ಕೆ ಕಬಡ್ಡಿಯನ್ನು ಆಡಬೇಕಾದ್ರೆ ವರ್ಕ್ಔಟ್ ಮಾಡಿ ಆಡಬೇಕು ಮತ್ತು ಕಬಡ್ಡಿಯನ್ನು ಭಾರಿ ಸೇಫ್ ಆಗಿ ಆಡಬೇಕು ಕಬಡ್ಡಿಯು ಒಂದು ಗ್ರಾಮೀಣ ಕ್ರೀಡೆ ಅದ್ರ ಬಗ್ಗೆ ಸಾಕಷ್ಟು ಅಂಶಗಳಿವೆ ಕಬಡ್ಡಿಯಿಂದ ನಮಗೆ ಗೌರ್ಮೆಂಟ್ ಕೆಲಸವು ಕೂಡ ಸಿಗ್ತದೆ ಈಗ ಕಬಡ್ಡಿಯಿಂದಲೇ ಎಷ್ಟೋ ಜನ ಜೀವನ ರೂಪಿಸ್ಕೊಂಡವ್ರೆ ಕಬಡ್ಡಿಗೆ ಅಂತಲೇ ಅವ್ರ ಜೀವನವನ್ನ ಪಣವಾಗಿಟ್ಟವರೆ ಅವ್ರು ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಇದ್ದಾರೆ ನಮ್ಮ ಮಂಡ್ಯ ಜಿಲ್ಲೆ ಆಲ್ ಓವರ್ ಭಾರತ ದೇಶದಲ್ಲೇ ಕಬಡ್ಡಿಯಿಂದ ಜೀವನ ರೂಪಿಸ್ಕೊಂಡಿರುವಂತಹ ವ್ಯಕ್ತಿಗಳಿದ್ದಾರೆ ಈ ಕಬಡ್ಡಿಯು ಮಹತ್ವದ ಎತ್ತರಕ್ಕೆ ಬೆಳೆದಿದೆ ನಂತರ ಏನಂದ್ರಪ್ಪ ಫಷ್ಟು ದೇಶ ದೇಶ ಮಾತ್ರ ಇದು ಮಾಡ್ತಿದ್ದರು ಈಗ ಆ ಥರ ಏನಿಲ್ಲ ಪ್ರತಿಯೊಬ್ಬನೂ ಕಬಡ್ಡಿಯಲ್ಲಿ ತೊಡಗಿಸ್ಕೊಳ್ಬೋದು ಒಂದು ಪ್ರೊ ಕಬಡ್ಡಿಯು ಅತಿ ಮುಖ್ಯವಾದ ಇಂಥ ಗೇಮನ್ನು ನಮಗೆ ಕಲಿಸಿಕೊಟ್ಟಿದೆ ಕಬಡ್ಡಿಯು ಯಾವ ಥರದ ಗೇಮ್ ಅಂತಂದರೆ ಅದು ಕಬಡ್ಡಿ ಆಡಬೇಕಾದ್ರೆ ಇಂಜುರಿಗಳು ಜಾಸ್ತಿ ಆಗ್ತದೆ ಅದಕ್ಕೆ ಅದಕ್ಕೇ ಆದಂಥ ಇಂಥ ಸಮವಸ್ತ್ರ ಮತ್ತು ಅದಕ್ಕೆ ಆದಂತಹ ಶಿಸ್ತುಗಳಿವೆ ಅದನ್ನು ಕಬಡ್ಡಿಯಲ್ಲಿ ಮಾಡಿ ಕಬಡ್ಡಿಯಿಂದ ಮಾಡಿ ಅದನ್ನು ನಾವು ವರ್ಕು ವರ್ಕ್ಔಟ್ ಮಾಡಿ ಕ್ರೀಡಾಂಗಣದೊಳಗೆ ಪ್ರವೇಶ ಮಾಡಬೇಕು ಕ್ರೀಡಾಂಗಣದಲ್ಲಿ ಏನು ನಮ್ಮ ತರಬೇತಿದಾರರು ಯಾವ ಥರ ಸ್ಕಿಲ್ ಹೇಳ್ತಾರೆ ಅದನ್ನು ಚಾಚೂ ತಪ್ಪದೇ ನಾವು ಪಾಲಿಸ್ಬೇಕು ಅನುಭವದ ಆಟದ ಮುಂದೆ ಯಾವ ಆಟವೂ ಇಲ್ಲ ಅಂತ ಗಾದೆ ಇದೆ ಆದ್ದರಿಂದ ನಮ್ಮ ತರಬೇತಿದಾರರು ಕೋಚ್ ಏನು ಹೇಳ್ತಾರೆ ಅದನ್ನು ನಾವು ಚಾಚೂ ತಪ್ಪದೇ ಪಾಲ್ಸಿದ್ರೆ ನಮಗೆ ಕಬಡ್ಡಿಯಲ್ಲಿ ಯಾವುದೇ ಥರದ ಅನಾಹುತಗಳು ಮತ್ತು ಬರೋದಿಲ್ಲ ಆದರೂ ಬರೋದಿಲ್ಲ ಆಗೋದಿಲ್ಲ ಮತ್ತು ಕಬಡ್ಡಿಯಲ್ಲಿ ಸ್ಕಿಲ್ ಸ್ಪೀಡ್ ಮೂಮೆಂಟನ್ನು ಕಲಿತಾಗ ನಮ್ಮ ವಿರುದ್ಧ ತಂಡದಲ್ಲಿ ಯಾವ ಥರ ಆಡಬೇಕು ಮತ್ತು ಯಾವ ಥರ ರೈಡ್ ಮಾಡಬೇಕು ಯಾವ ಥರ ಫೀಲ್ಡಿಂಗ್ ಅಟ್ಯಾಕಿಂಗ್ ಹೆಂಗಿರ್ಬೇಕು ಅನ್ನುವಂಥದ್ದು ಕಬಡ್ಡಿ ತರಬೇತಿದಾರರ ಮೂಲಕ ನಮಗೆ ಗೊತ್ತಾಗ್ತದೆ ಯಾಕೆ ಅಂತಂದರೆ ಅವರು ಸಾಕಷ್ಟು ಅನುಭವವನ್ನು ಹೊಂದಿರ್ತಾರೆ ಮತ್ತು ಅವರು ನ್ಯಾಷ್ನಲ್ ಇವ್ರಿಗಿಂತ ಒಂದು ಸಲ್ ನ್ಯಾಷ್ನಲ್ಸು ನಮ್ಮ ಇಂಟರ್ನ್ಯಾಷ್ನಲ್ಸ್ ಇವೆಲ್ಲ ಆಡಿ ತನ್ನ ಅನುಭವದ ಅನುಭವವನ್ನು ನಮಗೆ ಧಾರೆ ಎರಿತಾ ಇರ್ತಾರೆ ಆದ್ದರಿಂದ ಕಬಡ್ಡಿಯನ್ನು ನಾವು ಆಡಬೇಕಾದ್ರೆ ಕೋಚ್ನ ಇವರು ತರಬೇತಿದಾರರ ಮುಖ್ಯವಾಗಿ ನಮ್ಮನ್ನು ಗಮ್ನಿಸ್ತಾ ಇರ್ತಾರೆ ಈಗ ನಾವೇನೋ ಒಂದು ಇಂಜುರಿ ಮಾಡ್ಕೋತೀವಿ ಏನೋ ಒಂದು ಇಂಜುರಿ ಮಾಡ್ಕಂಡು ಅದ್ರ ಬಗ್ಗೆ ಅವರು ಇಂಜುರಿಯಾಗಿ ಅನಾತುರವಾಗಿ ಇಂಜುರಿ ಆಯ್ತು ನಮಗೆ ಈಗ ಅವ್ರು ಅವತ್ತು ಬಂದಿರಲ್ಲ ಅವತ್ತು ಅನಾತುರವಾಯಿತು ಅವ್ರು ಹೇಳಿದ ಸಲಹೆಯನ್ನು ಮಾಡಿದ್ರೆ ನಮಗೆ ಹೇಳಿದ ಸಲಹೆಯನ್ನು ಮಾಡಿದ್ರೆ ನಮಗೆ ಈಗ ಅದನ್ನು ಈಗ ಏನು ಏಟಾಯಿತು ಇವಾಗ ರಿಕವರಿ ಆಗುವಂಥ ಬೇಗನೇ ರಿಕ್ ರಿಕವರಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಭಾರತದಲ್ಲಿ ಕಬಡ್ಡಿ ಬಗ್ಗೆ ಅಭಿಮಾನಿಗಳು ಸಿ ಜಾಸ್ತಿ ಜನ ಇದ್ದಾರೆ ಸೊ ಆದ್ರಿಂದ ಕಬಡ್ಡಿ ಒಂದು ಉತ್ತಮವಾದ ಆಟ ಅಂತ ನಾನು ಪರಿಗಣಿಸಿದ್ದೇನೆ ನಾನು ಅಂತ ಅನ್ನೋದಲ್ಲ ಬೇರೆ ಇವರು ಆ ಆಟವನ್ನು ಪರಿಗಣಿಸಿದ್ದಾರೆ